ನಾನು ಬೆಳಗ್ಗೆ ಏಳು ಗಂಟೆಗೆ ಎದ್ದೇಳ್ತೇನೆ ಮತ್ತೆ ನಾನು ಮನೆಯಲ್ಲಿ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತೇನೆ ಅಡ್ಗೆ ಮನೆಯೆಲ್ಲ ಫಸ್ಟಿಗೆ ಮಕ್ಳಿದ್ದಾರೆ ಅವ್ರಿಗೆ ಕಾಫಿ ತಿಂಡಿ ಕೊಡಬೇಕು ತಿಂಡಿ ಮಾಡ್ತೇನೆ ನಮ್ಮ ಮಕ್ಳಿಗೆ ಅಂದರೆ ವೆಜ್ ಪಲಾವ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ತರಕಾರಿಗಳು ಮತ್ತೆ ಹಸಿರು ಬಟಾಣಿ ಸೊಪ್ಪುಗಳು ಪುದಿನ ಕೊತ್ತಂಬರಿ ಅದೆಲ್ಲ ಗ್ರೈಂಡ್ ಮಾಡ್ಕೊಳ್ತೇನೆ ಮತ್ತೆ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ತಯಾರಿಸ್ತೇನೆ ಎಲ್ಲ ಎಲ್ಲದನ್ನೂ ಹಾಕಿ ಈರುಳ್ಳಿ ಟಮೋಟೊ ಮೆಣಸಿನ್ಕಾಯಿ ಮತ್ತೆ ರುಬ್ಬಿದ ಮಿಶ್ರಣ ಅದೆಲ್ಲವೂ ಹಾಕಿ ತಯಾರಿಸ್ತೇನೆ ಮತ್ತೆ ಅವ್ರಿಗೆ ಕಾಫಿ ಕೊಟ್ಟು ಸ್ಕೂಲ್ ಇದೆ ಸ್ಕೂಲಿಗೆ ಕಳಿಸ್ತೇನೆ ಒಂಬತ್ತು ಮೂವತ್ತಕ್ಕೆ ನಂತರ ಒಂದು ಸ್ವೀಟ್ ಮಾಡ್ತೇನೆ ಸ್ವೀಟ್ ಅಂದರೆ ಜಾಮೂನ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಜಾಮೂನ್ ಮಾಡ್ತೀನಿ ಅದಕ್ಕೆ ಒಂದು ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ತಗೊಳ್ತೀನಿ ಅದ್ಕೆ ಹಾಲು ಹಾಕ್ತೀನಿ ಹಾಲು ಹಾಕಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಕಲಸ್ತೀನಿ ಅಂದಕ್ಕೆ ಮತ್ತೆ ಸಕ್ಕರೆದು ಪಾಕ ಮಾಡ್ಕೊಳ್ತೀನಿ ಪಾಕ ಮಾಡಿ ಅದಕ್ಕೆ ಜಾಮೂನನ್ನ ಉಂಡೆ ಥರ ಮಾಡಿ ಅದನ್ನ ಫಸ್ಟಿಗೆ ಎಣ್ಣೆಲಿ ಹಾಕಿ ಕರೆದು ನಂತರ ಪಾಕ ಮಾಡ್ರೋ ಇದಕ್ಕೆ ಹಾಕ್ತೀನಿ ನೆಕ್ಸ್ಟು ನೆಕ್ಸ್ಟು ಪುಳಿಯೊಗರೆ ಮಾಡ್ತೇನೆ ಪುಳಿಯೊಗರೆಗೆ ಏನೇನು ಬೇಕು ಅಂತಂದ್ರೆ ಕಡಲೆಬೀಜ ಕಡಲೆಬೇಳೆ ಸಾಸಿವೆ ಎಣ್ಣೆ ಕರಿಬೇವು ಕೊತ್ತಂಬರಿ ಕೊಬ್ಬರಿ ಎಲ್ಲ ಬೇಕಾಗುತ್ತೆ ಫಸ್ಟ್ಗೆ ಏನ್ಮಾಡ್ತೀನಿ ಅಂದರೆ ಒಂದು ಬಾಣಲೆ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಪುಳಿಯೊಗರೆಗೆ ಸಾಸಿವೆ ಎಣ್ಣೆ ಜೀರಿಗೆ ಕಡಲೆ ಬೇಳೆ ಕಡಲೆ ಬೀಜ ನಂತರ ಒಂದು ಮೆಣಸಿನ್ಕಾಯಿ ಎಲ್ಲ ಪುಳಿಯೊಗರೆ ಪುಡಿನ ಒಂದು ಹಾಕ್ತೀನಿ ಅಯ್ಯಂಗಾರ್ ಪುಳಿಯೊಗರೆ ಅಂತ ಇದೆ ಅದನ್ನು ಹಾಕ್ತೇನೆ ಅದನ್ನು ಅದಕ್ಕೆ ಸ್ವಲ್ಪ ಹುಳಿ ಅಥವಾ ಹುಳಿ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಂತರ ಅದೆಲ್ಲ ಚೆನ್ನಾಗಿ ಮಿಶ್ರಣ ಆದ್ಮೇಲೆ ಅನ್ನ ಮಾಡ್ಕೊಂಡಿರ್ತೇನೆ ಅನ್ನ ಮಾಡಿಕೊಂಡು ಅಲ್ಲಿಗೆ ಹಾಕ್ತೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೊಬ್ಬರಿ ಅದೆಲ್ಲ ಹಾಕ್ತೀನಿ ಅದರ ನಂತರ ಮಕ್ಳಿಗೆ ಒಬ್ಬಟ್ಟೆಂದ್ರೆ ತುಂಬ ಇಷ್ಟ ಹಬ್ಬಗಳಿಗೆ ತುಂಬ ಒಬ್ಬಟ್ಟು ಕಜ್ಜಾಯ ಅದು ಮಾಡ್ತೀನಿ ಒಬ್ಬಟ್ಟು ಮಾಡೋದು ಅಂತ ಅಂದರೆ ಕಡಲೆ ಬೇಳೆ ಬೇಯ್ಸ್ಕೊಳ್ತೀನಿ ಕಡಲೆಬೇಳೆ ಬೇಯಿಸ್ಕೊಂಡು ಅದಕ್ಕೆ ಒಂದು ಮೂರು ಅಚ್ಚು ಬೆಲ್ಲ ಆಗುವಷ್ಟು ಹಾಕ್ತೀನಿ ಏಲಕ್ಕಿ ಹಾಕ್ತೀನಿ ಬೇಯಿಸ್ಕೊಂಡು ಆ ಕಡಲೆ ಬೇಳೆನೆಲ್ಲ ಸ್ವಲ್ಪ ಆಡಿಸ್ಕೊಳ್ತೀನಿ ಮಿಕ್ಸಿಯಲ್ಲಿ ಅದಕ್ಕೆ ಸ್ವಲ್ಪ ಮೈದಾಹಿಟ್ಟು ಕಲ್ಸ್ಕೊಳ್ತೀನಿ ಅದಕ್ಕೆ ಅರಶಿಣ ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಕೊಳ್ತೀನಿ ಆಮೇಲೆ ಈ ಮಿಶ್ರಣವನ್ನು ಸ್ವಲ್ಪ ಹಾಕಿ ಮೈದ ಹಿಟ್ಟಿಗೆ ಹಾಕಿ ಸ್ವಲ್ಪ ರೌಂಡ್ ಚಪಾತಿ ಥರ ಆಗಾಗೆ ತಟ್ಟಿಸಿ ದೋಸೆ ಕಾವಲಿ ಮೇಲೆ ಹಾಕಿ ಸುಡ್ತೇನೆ ನಂತರ ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ ನಮ್ಮ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ ನೈಟೆನೇ ನೆನೆ ಹಾಕಿ ಉದ್ದಿನಬೇಳೆ ಕಡಲೆ ಬೇಳೆ ಹಕ್ಕಿ ಎಲ್ಲ ನೈಟು ಹಾಕಿ ಸ್ವಲ್ಪ ನೆನೆ ಹಾಕ್ತೀನಿ ಬೆಳಗ್ಗೆ ನೈಟ್ ಆಡಿಸಿ ಮಡ್ಕೊಂಡು ಇರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಮಾಡ್ತೀನಿ ಅಲ್ಲಿಗೆ ಅದಕ್ಕೆ ಚಟ್ನಿ ಮತ್ತೆ ಪಲ್ಯನೂ ಮಾಡ್ತೀನಿ ಚಟ್ನಿ ಅಂದರೆ ತುಂಬ ಇಷ್ಟ ಮಗನಿಗೆ ಮತ್ತೆ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡ್ತೇನೆ ಅದಕ್ಕೆ ಅದು ಬಿಟ್ಟರೆ ಸಾಗುನೂ ಮಾಡ್ತೀನಿ ದೋಸೆಗೆ ಪಲ್ಯ ಮಾಡ್ತೀನಿ ಅಂದರೆ ಆಲೂಗಡ್ಡೆ ಪಲ್ಯ ಒಂದು ಮಾಡ್ತೀನಿ ಇಲ್ಲಂದ್ರೆ ವೆಜ್ ತರಕಾರಿ ಹಾಕಿ ಪಲ್ಯ ಒಂದು ಮಾಡಿ ಮಾಡ್ಕೊಡ್ತೀನಿ ಪಲ್ಯ ಹೇಗೆ ಅಂತಂದ್ರೆ ಆಲೂಗಡ್ಡೆ ಬೇಯ್ಸ್ಕೊಳ್ತೀನಿ ಆಲೂಗಡ್ಡೆ ಬೇಯಿಸ್ಕೊಂಡು ಅಲ್ಲಿಗೆ ಸ್ವಲ್ಪ ಈರುಳ್ಳಿ ಟೊಮಟೊ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಒಂದು ಬಾಣ್ಲಿಯಲ್ಲಿ ಹಾಕಿ ಹುರ್ಕೊಂಡು ನಂತರ ಬೇಯಿಸ್ಕೊಂಡಿರೊ ಆಲೂಗೆಡ್ಡೆ ಹಾಕಿ ಸ್ವಲ್ಪ ಅರಶಿಣ ಉಪ್ಪು ಹಾಕಿ ಮಾಡ್ತೇನೆ ನಂತರ ಚಟ್ನಿ ಮಾಡ್ಕೊಳ್ತೀನಿ ಚಟ್ನಿಗೆಂದ್ರೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಪುದಿನ ಅದೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿಗೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಸಾಸಿವೆ ಮತ್ತೆ ಕರ್ಬೇವು ಹಾಕಿ ಒಗ್ಗರಣೆ ಕೊಡ್ತೀನಿ ಚಟ್ನಿಗೆ ನಂತರ ನಮ್ಮ ಮನೆಯವ್ರಿಗೆ ಪ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅವಲಕ್ಕಿ ಅಂತ ಅಂದರೆ ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ನೆನೆ ಹಾಕ್ತೇನೆ ಅದಕ್ಕೆ ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅದಕ್ಕೆ ಏನಿಲ್ಲ ಸ್ವಲ್ಪ ಈರುಳ್ಳಿ ಟೊಮಟೊ ಕಡಲೆಬೀಜ ಕಡಲೆಬೇಳೆ ಅಷ್ಟು ಹಾಕಿ ಎಣ್ಣೆ ಅದಷ್ಟು ಹಾಕಿ ಮಾಡ್ಕೊಡ್ತೀನಿ ಮತ್ತೆ ನಮ್ಮನೇಲಿ ನಮ್ಮಮ್ಮ ಇದ್ದರೆ ಅಮ್ಮ ಅವ್ರ್ಗೆ ಅಂದರೆ ಮುದ್ದೆ ಅಂದರೆ ತುಂಬ ಇಷ್ಟ ಸ್ವಲ್ಪ ಮುದ್ದೆ ಅಂದರೆ ಅಕ್ಕಿ ಹಾಕ್ತೀನಿ ಇಲ್ಲಾಂದ್ರೆ ಸ್ವಲ್ಪ ನೀರಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬರ್ರಾಗಿ ಅಂತ ಹೇಳ್ತೀವಿ ಅದನ್ನು ಹಾಕಿ ಮುದ್ದೆ ಮಾಡ್ಕೊಳ್ತೀನಿ ಅವ್ರಿಗೆ ಬೇಳೆ ಸಾಂಬರೆಂದ್ರೆ ತುಂಬ ಇಷ್ಟ ನುಗ್ಗೆಕಾಯಿ ಸಾಂಬರೆಂದ್ರೆ ನುಗ್ಗೆಕಾಯಿ ಇದೆ ಮನೆಯಲ್ಲೇ ಇದೆ ಅದನ್ನೇ ಹಾಕಿ ಮಾಡ್ಕೊಳ್ತೀನಿ ಮತ್ತೆ ನಮ್ಮ ಯಜಮಾನ್ರಿಗೆ ನನ್ನ ಅವ್ರಿಗೆ ಇನ್ನೊಂದು ಏನಂತಂದ್ರೆ ಚಪಾತಿ ಅಂದರೆ ತುಂಬ ಇಷ್ಟ ಚಪಾತಿ ಅಂದರೆ ಅವ್ರಿಗೆ ಬೆಳಗ್ಗೆ ಟೈಮೇನೆ ಮಾಡಿಕೊಡ್ಬೇಕು ಮತ್ತೆ ನೈಟೂ ಇರಬೇಕು ಅದೇ ಹೇಗೆ ಮಾಡೋದು ಅಂದರೆ ಚಪಾತಿ ಹಿಟ್ಟಿದೆ ಚಪಾತಿ ಹಿಟ್ಟನ್ನು ಕಲಸ್ಕೊಂಡು ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೊಂಡು ಇಟ್ಟಿರ್ತೀನಿ ನಂತರ ಅದನ್ನು ಎರಡು ಸೈಡು ಮಡಚಿ ಅದು ಒತ್ತಿ ಇದು ಮಾಡಿದ್ರೆ ಪೂರಿ ಥರ ಉಬ್ಬುತ್ತೆ ಅದು ಅಂದರೆ ತುಂಬ ಇಷ್ಟ ನಮ್ಮನೆಯವ್ರಿಗೆ ಆಮೇಲೆ ನಮ್ಮನೇಲಿ ನಮ್ಮೂರು ಅಂದರೆ ನಂಜನಗೂಡು ನಂಜನ್ಗೂಡಿಗೆ ಅಲ್ಲಿ ಹೋದಾಗ ನಾನ್ ವೆಜ್ ಅಂದರೆ ಅಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಅಲ್ಲಿ ಹೋದಾಗೆಲ್ಲ ನಾನೇ ಅಡುಗೆ ಮಾಡ್ಕೊಡ್ತೀನಿ ಎಲ್ಲರಿಗೂ ನಮ್ಮಣ್ಣ ಇದ್ದಾರೆ ಅವ್ನಿಗೆ ಅಂದರೆ ವೆಜ್ ಪಲಾವ್ ಅಂದರೆ ತುಂಬ ಇಷ್ಟ ಅವ್ನಿಗೆ ಅದನ್ನೇ ಮಾಡ್ಕೊಡ್ತೀನಿ ನಮ್ಮಕ್ಕ ಬಂದರೆ ಅವರು ನಮಗೆಲ್ಲ ತುಂಬ ಅಡ್ಗೆಗಳು ಮಾಡಿಕೊಡ್ತಾರೆ ಮತ್ತೆ ನಮ್ಮತ್ತೆ ಇದ್ದಾರೆ ಅವ್ರಿಗೆ ಅಂದರೆ ವೈಟ್ ಗೀ ರೈಸ್ ಅಂದರೆ ತುಂಬ ಇಷ್ಟ ಗೀ ರೈಸಲ್ಲಿ ಅಂದರೆ ಏನು ತರಕಾರಿ ಏನು ಹಾಕದೆ ಮಸಾಲೆ ಐಟಮ್ಗಳು ಹಾಕದೆ ಹಾಗೆಯೇ ಮಾಡೋದು ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸೋನ್ ಪಾಪುಡಿ ಸೋಂಪು ಇದೆ ಅದು ಹಾಕಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಅದಷ್ಟು ಹಾಕಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ನಮತ್ತೆಗೆ ನಾ ಹೋದಾಗೆಲ್ಲ ನಾವೇ ಮಾಡಿಕೊಡೋದು ಅವರು ತುಂಬ ಇಷ್ಟ ಪಟ್ಟು ತಿಂತಾರೆ ಮತ್ತೆ ಅವ್ರ ಮಕ್ಕಳಿದ್ದಾರೆ ಅವ್ರ ಮಕ್ಳಿಗೂ ಅಂದರೆ ಮೊಳಕೆ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ ಅವ್ರಿಗೆ ಮಗನಿಗೆ ಆ ಮಗನಿಗೆ ಮೊಳಕೆ ಕಾಳು ಸಾಂಬರು ದೋಸೆ ಅಂದರೆ ತುಂಬ ಇಷ್ಟ ನಾವು ಹೋದಾಗೆಲ್ಲ ಅದನ್ನೇ ಮಾಡಿಕಡೋದು ನಂತರ ಚಿಕ್ಕ ಮಗ ಇದ್ದಾನೆ ಚಿಕ್ಕ ಮಗ ಅಂದರೆ ಹಾಂ ತನವ್ ಅಂತ ಅವ್ನಿಗೆ ಅಂದರೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಚಿಕನ್ ಸಾಂಬರೆಂದ್ರೆ ತುಂಬ ಇಷ್ಟ ಚಿಕನಲ್ಲಿ ಅಂದರೆ ಫ್ರೈ ಅಂದರೆ ತುಂಬ ಇಷ್ಟ ಪೆಪ್ಪರ್ ಫ್ರೈ ಅಂತ ಅಂದರೆ ನಮ್ಮ ಯಜಮಾನ್ರಿಗೂ ಅದನ್ನೇ ಇಷ್ಟ ಅದನ್ನು ಮಾಡ್ತೀನಿ ಅದೇನಿಲ್ಲ ಒಂದು ಬೌಲ್ಗೆ ಒಂದ್ ಬೌಲ್ ಚಿಕನ್ ತಗೊಂಡು ಅದಕ್ಕೆ ಸ್ವಲ್ಪ ಮೊಸರು ಅರಶಿಣ ಮತ್ತೆ ಉಪ್ಪು ಎಲ್ಲ ನೆನೆ ಹಾಕಿಡ್ತೀನಿ ಆಮೇಲೆ ಒಂದು ಬಾಣಲೆ ತಗೊಂಡು ಅಲ್ಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಅಷ್ಟು ಹಾಕಿ ಇಲ್ಲಿ ನೆನೆಸಿಟ್ಟಿರೊ ಚಿಕನ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಅದ್ರಿಂದ ಸ್ವಲ್ಪ ಹಾಕಿ ಅದಕ್ಕೆ ಎಣ್ಣೆ ಎಣ್ಣೆ ಹಾಕಿ ಬಾಣ್ಲಿಲಿ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ತೀನಿ ಆಗ ಸ್ವಲ್ಪ ಅಲ್ಲಿಗೆ ಅಚ್ಚ ಖಾರದ ಪುಡಿ ಉಪ್ಪು ಸ್ವಲ್ಪ ಅರಶಿಣ ಹಾಕಿ ಮಾಡ್ತೀನಿ ಅಲ್ಲಿಗೆ ಮುದ್ದೆ ಮಾಡಿಕೊಟ್ಟರೆ ನಮ್ಮನೆಯವರಿಗೆ ತುಂಬ ಇಷ್ಟ ಅದನ್ನು ಚೆನ್ನಾಗಿ ತಿಂತಾರೆ ಆ ನಂತರ ಚಿತ್ರಾನ್ನ ಚಿತ್ರಾನ್ನ ಅಂದರೆ ಇಷ್ಟ ನಮ್ಮ ಮಕ್ಕಳಿಗೆ ಚಿತ್ರಾನ್ನ ಅನ್ನು ಮಾಡ್ತೀನಿ ಅದು ಹೇಗೆ ಅಂತಂದ್ರೆ ಸ್ವಲ್ಪ ಅನ್ನ ಮಾಡಿ ಇಟ್ಕೊಳ್ತೀನಿ ಅನ್ನ ಮಾಡಿ ಇಟ್ಕೊಂಡು ಒಂದು ಬಾಣ್ಲಿಗೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಅದೆಲ್ಲನೂ ಹಾಕಿ ಸ್ವಲ್ಪ ನಿಂಬೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಾಕ್ತೀನಿ ಒಂದು ನಿಂಬೆಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅನ್ನ ಹಾಕಿ ಕಲಸ್ತೀನಿ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಕೊಬ್ಬರಿ ತುರಿದಿಟ್ಕೊಂಡಿರ್ತೀನಿ ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ನಾವು ಊರಿಗೆ ಹೋದಾಗೆಲ್ಲ ನಮ್ಮಮ್ಮನಿಗೆ ಅನ್ನ ಸಾಂಬರೆಂದ್ರೆ ತುಂಬ ಇಷ್ಟ ಅನ್ನ ಸಾಂಬರಲಂದ್ರೆ ಸಾಂಬಾರಲ್ಲಿ ಮೊಳಕೆ ಕಾಳು ಸಾಂಬಾರೆಂದ್ರೆ ತುಂಬ ಇಷ್ಟ ಮೊಳಕೆ ಕಾಳು ಅಂತ ಅಂದರೆ ಒಂದು ದಿನ ಮುಂಚಿತವಾಗಿ ಕಾಳ್ಗಳನ್ನು ನೆನೆ ಹಾಕಿ ನಂತರ ಅದನ್ನು ಬಸಿದು ನೀರನ್ನೆಲ್ಲ ತೆಗೆದು ಒಂದು ದಿನ ಹಾಗೆ ಇಡೋದು ಹಾಗೆ ಇಟ್ಟಾದಮೇಲೆ ಅದ್ರ ನೆಕ್ಸ್ಟ್ ಮಾರನೇ ದಿನ ಮೊಳಕೆ ಎಲ್ಲ ಬಂದಿರುತ್ತೆ ಸ್ವಲ್ಪ ಮೊಳಕೆ ಬಂದಿರು ಸಂಜೆವರೆಗೆ ನೋಡಿದ್ರೆ ಇನ್ನೂ ತುಂಬ ಮೊಳಕೆಗಳು ಬಂದಿರುತ್ತೆ ಆವಾಗ ಅದನ್ನು ತಗೊಂಡು ಸ್ವಲ್ಪ ತೊಳೆದು ಒಗ್ಗರಣೆಗೆ ಹಾಕೊಳ್ಬೇಕು ಒಂದು ಕುಕ್ಕರಿಗೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಸಾಸಿವೆ ಕರ್ಬೇವು ಹಾಕಿ ಸ್ವಲ್ಪ ತರಕಾರಿ ಅಂದರೆ ಬದನೇಕಾಯಿ ಇಲ್ಲ ಕ್ಯಾರೆಟ್ ಬೀನ್ಸು ಇಲ್ಲ ಅಂದರೆ ಆಲೂಗಡ್ಡೆ ಅಷ್ಟು ಹಾಕ್ಕೊಂಡು ಮಾಡ್ತೀನಿ ಕಾಳನ್ನೆಲ್ಲ ತೊಳ್ಕೊಂಡು ತರ್ಕಾರಿಗಳನ್ನೂ ತೊಳ್ಕೊಂಡು ಎರಡು ಒಟ್ಟಿಗೆ ಹಾಕೊಳ್ತೀನಿ ಎರಡು ಒಟ್ಟಿಗೆ ಹಾಕ್ಕೊಂಡಾಗ ಒಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕೊಂಡಿರ್ತೀನಲ್ಲ ಅದಕ್ಕೆ ಕಾಳು ಮತ್ತೆ ತರ್ಕಾರಿಗಳನ್ನು ಹಾಕ್ತೇನೆ ಆಮೇಲೆ ಮಸಾಲೆ ರುಬ್ಕೊಳ್ತೀನಿ ಮಸಾಲೆಗೆ ಏನು ಅಂತ ಅಂದರೆ ಕಾಯಿ ಒಂದು ಸ್ವಲ್ಪ ಕಾಯಿ ಒಂದು ಬೌಲ್ನಷ್ಟು ನಂತರ ಒಂದು ನಾಲ್ಕರಿಂದ ಒಂದು ಐದು ಟೊಮಟೊ ಬೇಕಾಗುತ್ತೆ ಒಂದು ಒಂದರಿಂದ ಎರಡು ಚಕ್ಕೆ ಮತ್ತೆ ಲವಂಗ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಅದನ್ನು ಅದಿ ಹರ ಅದೆಲ್ಲನೂ ಹಾಕಿ ರುಬ್ಬಿಕೊಂಡು ಇದನ್ನು ಕಾಳು ಮತ್ತೆ ತರಕಾರಿಗಳನ್ನ ಒಂದು ಎರಡರಿಂದ ಮೂರು ವಿಝೀಲ್ ಕೂಗಿಸ್ಕೊಳ್ತೀನಿ ಮತ್ತೆ ಈ ಮಸಾಲೆ ಹಾಕಿ ಮತ್ತೆ ಸಾಂಬಾರು ಪುಡಿ ಹಾಕಿ ಉಪ್ಪಾಕಿ ಇನ್ನೊಂದು ವಿಷಲ್ ಬರೋವರೆಗೆ ಕೂಗಿಸ್ಕೊಳ್ತೀನಿ ನಂತರ ಅದನ್ನು ತೆಗೆದ್ಬಿಟ್ಟು ಇನ್ನು ಸ್ವಲ್ಪ ಕುದಿಯೋಕೆ ಇಡ್ತೀನಿ ಆಮೇಲೆ ಅದಕ್ಕೆ ಅನ್ನ ಮತ್ತೆ ಮುದ್ದೆ ಮಾಡ್ಕೊಳ್ತೀನಿ ನಮ್ಮಮ್ಮನಿಗೆ ಅದನ್ನ ಅಂದರೆ ತುಂಬ ಇಷ್ಟಪಡ್ತಾರೆ ಮತ್ತೆ ನಮ್ಮ ಅತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನನಗೆ ಅಂದರೆ ನಮ್ಮತ್ತೆ ಅಂದರೆ ತುಂಬ ಇಷ್ಟ ಮತ್ತೆ ಅವರ ಮಕ್ಕಳು ಅಂದರೆ ತುಂಬ ಇಷ್ಟ ಇನ್ನೂ ನಮ್ಮನೆಯವರಿಗೆ ಅಂದರೆ ಅವರ ಮಕ್ಕಳು ಅವರ ಅಮ್ಮ ಅಕ್ಕ ತಂಗೀರು ಅಂದರೆ ತುಂಬ ಇಷ್ಟ ನಮ್ಮತ್ತೆ ಜೊತೆಗೆ ನಮ್ಮ ಆಂಟಿ ಇದ್ದಾರೆ ಊರಲ್ಲಿ ಅವರು ಅಂದರೆ ನಮ್ಮ ಮಕ್ಳಿಗೆಲ್ಲ ತುಂಬ ಇಷ್ಟ ನಮ್ಗೂ ತುಂಬ ಇಷ್ಟ ಆಮೇಲೆ ಅವ್ರು ಬಂದಾಗೆಲ್ಲ ನಾನ್ ವೆಜ್ ಅದೆಲ್ಲ ಮಾಡ್ಕೊಡ್ತೀನಿ ಅವರು ಇದು ಮಾಡಿದಾಗೆಲ್ಲ ಅವ್ರಿಗೆ ವೆಜ್ಜಂದರೆ ತುಂಬ ಇಷ್ಟ ಆಗುತ್ತೆ ವೆಜ್ಜಲ್ಲಿ ಅಂದರೆ ಚಿತ್ರಾನ್ನ ಮಾಡಾದಮೇಲೆ ಅವ್ರಿಗೆ ಅದ್ರ ಜೊತೆಗೆ ಬೋಂಡನೋ ಪಕೋಡ ಏನಾದರೂ ಮಾಡ್ಕೊಡ್ತೀನಿ ಬೋಂಡ ಅಂತಂದ್ರೆ ಅವ್ರಿಗೆ ಈರುಳ್ಳಿ ಬೋಂಡ ಮತ್ತೆ ಮೊಟ್ಟೆ ಬೋಂಡ ಅಂತಂದ್ರೆ ತುಂಬ ಇಷ್ಟ ನಮಗೆ ಪಕೋಡ ಅಂದರೆ ತುಂಬ ಇಷ್ಟ ಅದು ಮಾಡಬೇಕು ಅಂತಂದ್ರೆ ಒಂದು ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಮೈದ ಹಾಕ್ತೀನಿ ಪಕೋಡ ಮಾಡೋದಕ್ಕೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೊಳ್ತೀನಿ ಅದು ಹಾಕಿ ಅಲ್ಲಿಗೆ ಸ್ವಲ್ಪ ಎಣ್ಣೆ ಕಾಯಿಸಿರೋದು ಎಣ್ಣೆ ಕಾಯಿಸಿ ಒಂದು ಬೌಲ್ನಷ್ಟು ಅರ್ಧ ಬೌಲ್ನಷ್ಟು ಹಾಕ್ತೇನೆ ಅದಕ್ಕೆ ಜೀರಿಗೆ ಮತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದೆಲ್ಲ ಹಾಕಿ ಮಿಶ್ರಣ ಮಾಡಿ ಅಚ್ಚಕಾರದ್ಪುಡಿ ಮತ್ತೆ ಉಪ್ಪು ಹಾಕಿ ಮಿಶ್ರಣ ಮಾಡಿ ಕಲಸ್ಕೊಂಡು ಕಾದಿರುವ ಎಣ್ಣೆಗೆ ಬಿಡ್ತೇನೆ ಅದು ಚಿತ್ರಾನ್ನ ಮಾಡಿದಾಗ ಅದು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲ ಮತ್ತೆ ಹಬ್ಬಗಳಿಗೆಲ್ಲ ಪಾಯಸ ಮಾಡ್ತೇನೆ ಪಾಯಸ ಅಂದರೆ ಸಬ್ಬಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ ಎಲ್ರಿಗೂ ಮತ್ತೆ ನನಗೂ ಕೂಡ ತುಂಬ ಇಷ್ಟ ಸಬ್ಬಕ್ಕಿ ಪಾಯಸ ಅಂತ ಅಂದರೆ ಅದನ್ನ ಮಾಡೋದು ಹೇಗೆ ಅಂತಂದ್ರೆ ನೈಟ್ಗೆ ಇಲ್ಲಂದ್ರೆ ಒನ್ ಆರ್ ಒಂದು ಗಂಟೆ ಇಲ್ಲ ಎರಡು ಗಂಟೆ ನೆನೆಸಿಕೊಂಡು ಸಬ್ಬಕ್ಕಿ ಅಂತ ಬರುತ್ತೆ ಅದನ್ನು ನೆನೆ ಹಾಕಿ ಅದನ್ನು ಸ್ವಲ್ಪ ಬೇಯಿಸಿಕೊಂಡು ಸ್ವಲ್ಪ ಬೇರೆ ಪಾತ್ರೆಲಿ ಹಾಲು ಹಾಕಿ ಅದಕ್ಕೆ ಸಕ್ಕರೆ ಹಾಕೊಳ್ಬೇಕು ಅದೆಲ್ಲ ಕುದ್ದಿದ್ದ ತಕ್ಷಣ ಈ ಸಬ್ಬಕ್ಕಿ ಹಾಕಿ ಅದಕ್ಕೆ ಶಾವಿಗೆನ ಹಾಕೊಳ್ಬೋದು ಶಾವಿಗೆನೂ ಹಾಕಿ ಅಲ್ಲಿಗೆ ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೆ ಸ್ವಲ್ಪ ನೋಡಿ ಹಾಕೊಳ್ಬೇಕು ಅಲ್ಲಿಗೆ ಗೋಡಂಬಿ ದ್ರಾಕ್ಷಿ ಪಿಸ್ತ ಬಾದಾಮಿ ಅದೆಲ್ಲನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದಕ್ಕೆ ಬಾದಾಮಿ ಪೌಡ್ರ್ ಅಂತ ಬರುತ್ತೆ ಅದನ್ನು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಹಬ್ಬಗಳಿಗೆಲ್ಲ ಹಾಗೆನೇ ಮಾಡೋದು ಮತ್ತೆ

ಪೂರಿ ಪೂರಿ ಅಂತಂದ್ರೆ ನನಗೂ ತುಂಬ ಇಷ್ಟ ಪೂರಿಗೆ ಸಾಗು ಮಾಡ್ತೇನೆ ಸಾಗು ಅಂದರೆ ತರಕಾರಿ ಅಂದಾಕಿ ಸಾಗು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಬಿಕೊಂಡು ತರಕಾರಿಗಳಲ್ಲಂದ್ರೆ ಎಲ್ಲ ಥರ ತರಕಾರಿಗಳನ್ನೂ ಕ್ಯಾರೆಟು ಬೀನ್ಸು ಎಲೆ ಕೋಸು ಕಾಲಿಫ್ಲವರ್ ಅಂತ ಬರುತ್ತೆ ಅದು ಮತ್ತೆ ಹೂ ಕೋಸು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬದನೇಕಾಯಿ ಅದೆಲ್ಲನೂ ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಟಾಣಿ ನೆನೆ ಹಾಕ್ಕೊಂಡಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಮತ್ತೆ ತರಕಾರಿಗಳು ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಮಸಾಲೆ ರುಬ್ಕೊಳ್ತೀನಿ ಮಸಾಲೆ ಅಂತಂದ್ರೆ ಅಲ್ಲಿಗೆ ಕೊತ್ತಂಬರಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಕೋ ಕೊತ್ತಂಬರಿ ಬೀಜ ಅಂತ ಬರುತ್ತೆ ಅದನ್ನು ಹಾಕಿದ್ರೆ ಸ್ವಲ್ಪ ಹುರ್ಕೊಂಡು ಕೊಬ್ಬರಿ ಅದು ಒಣ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಕಾಯಿ ಹಾಕಿ ಟೊಮೊಟೊ ಹಾಕಿ ರುಬ್ಕೊಂಡು ಆ ಮಸಾಲೆ ಹಾಕಿದ್ರೆ ಸಾಗು ತುಂಬ ಚೆನ್ನಾಗಿ ಬರುತ್ತೆ ನಂತರ ಅಂದರೆ ಪೂರಿ ಮಾಡಿದ್ರೆ ಸಾಗು ಮತ್ತು ಪೂರಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಮನೇಲಿ ಇದ್ದಾಗೆಲ್ಲ ಕಜ್ಜಾಯ ಅಂತ ಮಾಡ್ತೀವಿ ಮನೇಲಿ ಕಜ್ಜಾಯ ಅಂದರೆ ನಮ್ಮನೇಲಿ ಎಲ್ಲರಿಗೂ ಇಷ್ಟ ನಮ್ಮ ಮಕ್ಳಿಗೆ ನಮ್ಮ ಅಮ್ಮಗೆ ನಮ್ಮ ಮನೆಯವ್ರಿಗೆ ಎಲ್ಲ ತುಂಬ ಇಷ್ಟ ಆಮೇಲೆ ಕಜ್ಜಾಯ ಹೇಗೆ ಅಂತಂದ್ರೆ ಮೂರು ದಿನ ನೆನೆ ಹಾಕಬೇಕು ಅಕ್ಕಿನ ಅಕ್ಕಿ ನೆನೆ ಹಾಕಿ ಅದಕ್ಕೆ ಬಾಳೆಹಣ್ಣು ಹಾಕ್ತೀವಿ ನಾವು ಅದನ್ನೆಲ್ಲ ಪೌಡ್ರ್ ಅಕ್ಕಿ ನೆನೆ ಹಾಕಿ ಅದನ್ನು ನೀರನ್ನೆಲ್ಲ ತೆಗೆದು ಸ್ವಲ್ಪ ಹೊಣೆ ಹಾಕಬೇಕು ಹೊಣೆ ಹಾಕಿ ಅದನ್ನು ಪೌಡ್ರ್ ಮಾಡಿಕೊಂಡು ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ಪೌಡ್ರ್ ಮಾಡಿಕೊಂಡು ಆ ಹಿಟ್ಟನ್ನೆಲ್ಲ ತಗೊಳ್ಬೇಕು ಅದಕ್ಕೆಂದ್ರೆ ಬೆಲ್ಲ ಬೇಕು ಬೆಲ್ಲ ಅಂದರೆ ಒಂದು ಹತ್ತು ಅಚ್ಚು ಆದರೂ ಬೇಕು ಅದು ಹಾಕಿ ಸ್ವಲ್ಪ ಬಿಸಿ ಮಾ ಒಂದು ಪಾತ್ರೆಯಲ್ಲಿ ಇಟ್ಟು ಆ ಬೆಲ್ಲ ಹಾಕಿ ಅದನ್ನೆಲ್ಲ ಕರ್ಗಿಸ್ಕೊಂಡು ಅದ್ರಲ್ಲಿ ಬರೋ ಕಸನೆಲ್ಲ ತಗೊಂಡು ಇಟ್ಕೊಳ್ಬೇಕು ಅದು ಮಳ್ಳಿದ ತಕ್ಷಣ ಸ್ವಲ್ಪ ಒಂದು ಒಂದು ಎಳೆ ಪಾಕ ಅಂತ ಬರುತ್ತೆ ಆ ಥರ ಬಂದಾಗ ಅದಕ್ಕೆ ಹಿಟ್ಟು ಇರುತ್ತಲ್ಲ ಹಿಟ್ಟು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅಲ್ಲಿಗೆ ಬಾಳೆಹಣ್ಣು ಹಾಕಿ ಏಲಕ್ಕಿ ಪುಡಿ ಮತ್ತೆ ಎಳ್ಳು ಅಷ್ಟೂ ಹಾಕಿ ಸ್ವಲ್ಪ ಮುದ್ದೆ ಥರ ತಿರ್ಕೊಂಬೇಕು ಸ್ವಲ್ಪ ತೆಳುವಾಗಿ ತಿರ್ಕೊಂಡ್ರೆ ಅದನ್ನು ಕಜ್ಜಾಯ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಒಂದು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಕವರ ಇಟ್ಕೊಂಡು ಮಾಡ್ಬೋದು ಪ್ಲಾಸ್ಟಿಕ್ ಕವರಲ್ಲಿ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ಹಾಕಿ ಮತ್ತೆ ಬೇರೆ ಬಾಣಲಿಯಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ರೌಂಡ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಸೋಡ ಹಾಕಿದ್ರೆ ಇನ್ನು ಚೆನ್ನಾಗಿ ಉಬ್ಬಿ ಬರುತ್ತೆ ಅದನ್ನು ಬಿಸಿಯಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಆವಾಗ ತಿನ್ನಕ್ಕಾಗಲ್ಲ ಬಿಸಿಯಲ್ಲೇ ತಿನ್ಕೊಂಡು ಅದರ ಸವಿಯನ್ನು ಸವಿಬೋದು ನಂತರ ಅದನ್ನೆಲ್ಲ ಮಕ್ಳಿಗೂ ಕೊಡ್ಬೋದು ಆಮೇಲೆ ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ತುಂಬ ದಿನನೂ ಇಟ್ಕೊಂಡು ತಿನ್ಬೋದು ಅದೇನು ಹಾಳಾಗಲ್ಲ ಒಂದು ಒಂದು ವಾರದಿಂದ ಹದಿನೈದು ದಿನಗಳವರೆಗೆ ಇಟ್ಕೊಳ್ಬೋದು ಏನಾಗಲ್ಲ